ಭಾರತದಲ್ಲಿನ ಶಿಕ್ಷಣ ವ್ಯವಸ್ಥೆ ಅಂತೇಳೋದಕ್ಕೆ ಭಾರತದಲ್ಲಿದ್ದ ಶಿಕ್ಷಣ ವ್ಯವಸ್ಥೆನೇ ಇಲ್ಲ ಆ್ಯಕ್ಚುಲಿ ಅದು ಗುರುಕುಲ ಪದ್ಧತಿ ಭಾರತದ ಶಿಕ್ಷಣ ನೀತಿಯಾಗಿತ್ತು ಆದರೆ ಗುರುಕುಲ ಪದ್ದತಿನೇ ಇಲ್ದಿದ್ಮೇಲೆ ಅದು ಭಾರತದ ಶಿಕ್ಷಣದ ನೀತಿ ಹೇಗಾಗತ್ತೆ ಬ್ರಿಟಿಷ್ ಶಿಕ್ಷಣ ನೀತಿ ಆಗಲ್ವಾ ಅದು ಈಗೆಲ್ಲ ಎಜುಕೇಷನನ್ನ ನಾವು ಲೈಫನ್ನ ಯಾವ ಥರ ಲೀಡ್ ಮಾಡಬೇಕು ಅಂತ್ಹೇಳಿ ತೋರಿಸ್ತಾ ಇಲ್ಲ ಅದು ಜಸ್ಟ್ ಅದೇನೋ ಒಂಥರ ಫಾಲೋ ಅಪ್ ಮೆಕ್ಯಾನಿಕಲ್ ಲೈಫ್ ಥರ ಹೋಗ್ತಾನೇ ಇದ್ದಾರೆ ಅದರಲ್ಲೇನು ಕಲಿತಾ ಇರೋದೇನು ನಾವು ಕೆಲಸ ಮಾಡ್ತಾ ಇರೋದೇನು ಎರಡರಲ್ಲೂ ಇಂಪ್ಲಿಮೆಂಟಾಗ್ತಾ ಇಲ್ಲ ಅದು ನಾವು ಕಲಿಯೋದೇ ಏನೋ ಕಲಿತೀವಿ ವರ್ಕಲ್ಲೇ ಏನೋ ಇರುತ್ತೆ ಆದರೆ ಗುರುಕುಲ ಪದ್ದತಿಲಿ ಆ ಥರ ಇರಲಿಲ್ಲ ಗುರುಕುಲ ಪದ್ದತಿಲಿ ನಾವು ಜೀವನ ಯಾವ ಥರ ನಡ್ಸ್ಬೇಕು ಮತ್ತು ಈ ಜೀವನಕ್ಕೆ ಅಳ್ ಅಳ್ವಡ್ಸ್ಕೋಬೇಕಾದ ತತ್ವಗಳೇನು ಮತ್ತು ಆ ಜೀವ್ನನ ಯಾವ ಥರ ಸಾರ್ಥಕತೆಯಿಂದ ಮೂವ್ ಮಾಡ್ಬೌದು ನಡ್ಸ್ಬೌದು ಅನ್ನೋದನ್ನೆಲ್ಲ ಹೇಳ್ಕೊಡ್ತಾ ಇದ್ದರು ಬಟ್ ಆದರೆ ಈ ಬ್ರಿಟಿಷ್ ಇಂಗ್ಲೀಷ್ ಸಿಸ್ಟಮ್ಮಲ್ಲಿ ಏನು ಅಂಥ ವಿಶೇಷತೆಗಳು ಕಂಡು ಬರಲಿಲ್ಲ ಆಶ್ಚರ್ಯಗಳೂ ಕಂಡು ಬರಲಿಲ್ಲ ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳನ್ನ ಸ್ಲೇವರ್ ಅಂದರೆ ಒಂಥರ ಕಾರ್ಮಿಕ ಅಂದರೆ ಜೀತಾಳು ಪದ್ಧತಿ ಥರ ಮುಂದೆ ನೀವು ಜೀವಿಸ್ಬೇಕನ್ನೋದೊಂದಷ್ಟೇ ಕಂಡು ಬಂದಿದ್ದು ಅಂದರೆ ಆ ಥರದ್ದು ತತ್ವಗಳನ್ನ ಕಲಿಸ್ತಾ ಇರೋದಷ್ಟೇ ಕಂಡು ಬಂದಿದ್ದು ನನಗೆ